ನಮ್ಮ ನಾಡು ಕನ್ನಡ ನಾಡು ಅಚ್ಚ ಕನ್ನಡಿಗರ ನಾಡು ಕದಂಬರ ನಾಡು ಅಂತ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಲಿಪಿ ಇದೆ ಒಂದು ಪರಂಪರೆ ಇದೆ ಮತ್ತದಕ್ಕೆ ತನ್ನದೇ ಆದಂಥ ವಶಿಷ್ಟ ಕೂಡ ಕನ್ನಡ ಭಾಷೆಗೆ ಇದೆ ಕನ್ನಡ ಭಾಷೆ ಜೊತೆಗೆ ಇತರೆ ಭಾಷೆಗಳು ಕೂಡ ಪ್ರೇರಕವಾಗ್ತದೆ ಇವತ್ತು ನಾವೆಲ್ಲ ನೋಡ್ತಾಯಿದ್ದೇವೆ ಬೇರೆ ಭಾಷೆಗಳಲ್ಲಿ ಕೂಡ ನಾವು ಇವತ್ತು ಕನ್ನಡ ಪದಗಳ ಬಳಕೆ ಆಗುದನ್ನ ನೋಡ್ತಾಯಿದ್ದೀವಿ ಇವತ್ತು ಪಕ್ಕದ ಮಾರಷ್ಟ್ರ ಮೊದಲೇ ಹೇಳ್ತಾರೆ ಕನ್ನಡ ನಾಡಂದರೆ ಕಾವೇರಿಯಿಂದ ಹಿಡ್ದು ಗೋದಾವರಿ ಇರುವಂಥ ನಾಡಿಗೆ ನಾವು ಕನ್ನಡ ನಾಡು ಅಚ್ಚ ಕನ್ನಡ ನಾಡು ಅಂತ ಕರಿತಾಯಿದ್ದೀವಿ ಇವತ್ತು ನಾವು ನೋ ಇವತ್ತು ಪಕ್ಕದ ಮರಾಠಿ ಇರ್ಬೋದು ಇತರ ಭಾಷೆಗಳಲ್ಲಿ ಕೂಡ ಕನ್ನಡ ಬಳಕೆ ಜಾಸ್ತಿ ಇರುದನ್ನ ನೋಡ್ತಾಯಿದ್ದೀವಿ ಕನ್ನಡ ಭಾಷೆ ಮಾತ್ನಾಡಲಿಕ್ಕೆ ಭಾಳ ಚಂದ ಅದಕ್ಕೆ ಒಬ್ಬರು ಆದಿಕವಿ ಅಂತ ನಾವು ಏನಾದರು ಕೂಡ ಈ ಕನ್ನಡ ನಾಡಲ್ಲಿ ಕಾಗಿಯಾದ್ರು ನಾವು ಆಗಿ ಜನಿಸಿದರು ಕೂಡ ಸಾರ್ಥಕ ಆಗ್ತದ ಆಮ್ಯಾಲ ಬೇಲೂರು ಹಳೆಬೀಡು ಇರ್ಬೋದು ಪರಂಪರೆಗಳು ಕನ್ನಡ ಭಾಷೆಗೆ ಒಂದು ಪ್ರೇರಣೆಯಾದಂತವು ನಮ್ಮ ಕನ್ನಡ ಭಾಷೆ ಜೊತೆಗೆ ಇತರೇ ಭಾಷೆಗಳ ಅಭಿವೃದ್ಧಿ ಕೂಡ ನಮ್ಮ ಭಾಷೆ ಪ್ರೇರಣೆ ಆಗ್ತದೆ ಇಲ್ಲೆಲ್ಲ ನಾವು ನೋಡ್ತಾಯಿದ್ದೇವೆ ನಮ್ಮ ಸಣ್ಣ್ ಸಣ್ಣ ಭಾಷೆಗಳದಾವ ಕನ್ನಡ ಭಾಷೆ ಜೊತೆಗೆ ತುಳು ಇದೆ

ನಾವೆಲ್ಲ ಹಿಂದೆ ನೋಡ್ತೇವೆ ಜೈನ ಮುನಿಗಳು ಅವರು ಅವ್ರ್ದುಆದಂಥ ಭಾಷೆಗಳಿತ್ತು ಆಮ್ಯಾಲ ಬ್ಯಾರೆಯವರು ಆಡುವ ಭಾಷೆನು ನೋಡ್ತಾ ಇದ್ದೀವಿ ಕನ್ನಡ ಭಾಷೆ ಪೂರಕವಾಗಿ ಇವತ್ತು ತುಳು ಮಾತಾಡೋದನ್ನ ನೋಡ್ತೆವಿ ಅಲ್ಲಿ ಕೂಡ ಕನ್ನಡ ಪದಗಳು ಬರ್ತಾ ಇದವೆ ಬೆ ಪದಗಳು ಜಾಸ್ತಿ ಕನ್ನಡ ಪದಗಳನ್ ಬರ್ತಾ ಇದವೆ ಆಮ್ಯಾಲ ತುಳು ತ ಆಮ್ಯಾಲ ಅದ್ರ ಜೊತೆಗೆ ಕೊಂಕಣಿ ಭಾಷೆಗಳನ್ನು ಕೂಡ ನಾ ನೋಡ್ತಾ ಇದೆ ಪಕ್ಕದ ಮರಾಠಿ ಭಾಷೆಗಳು ಕೂಡ ಕನ್ನಡ ಭಾಷೆಯ ಪದಗಳು ಬರ್ತಾ ಇರೋದನ್ನ ಪ್ರೇರಣೆ ಐತಿ ನಾವು ಕನ್ನಡಿಗರು ಯಾವ ರೀತಿ ಇದಂದ್ರೆ ನಮ್ಮ ಕನ್ನಡ ಭಾಷೆ ಜೊತೆಗೆ ಕನ್ನಡವನ್ನು ಬಿಡೋದಿಲ್ಲ ಇತರೆ ಭಾಷೆಯನ್ನ ನಾವು ಪ್ರೀತಿಯಿಂದ ಕಾಣುವಂತವರಾಗಿದ್ದೇವೆ ಅದಕ್ಕೆ ಕನ್ನಡ ಅಂದರೆ ನಮಗೆ ಪಂಚಪ್ರಾಣ ಆದರೆ ಕನ್ನಡವ ಕನ್ನಡ ನಾಡಿಗೆ ಕನ್ನಡವೆ ಗತಿ ಅಂದಂಗೆ ಕನ್ನಡದ ಒಂದು ಉಸಿರಾದ್ರು ಕೂಡ ನಾವು ಬೇರೆ ಒಂದು ಜ್ಞಾನ ದೃಷ್ಟಿಲೆ ಇತರ ಭಾಷೆಗಳು ಕೂಡ ನಾವು ಪ್ರೇರಣೆಯನ್ನ ನೀಡಬೇಕಾಗಿದ್ದು ನಮ್ಮ ಕನ್ನಡಿಗರ ಕರ್ತವ್ಯ ಇವತ್ತು ನಾವು ನೋಡ್ರಿ ಬ್ಯಾರೆ ಭಾಷೆಗೆ ಹೋಲಿಕೆ ಮಾಡಿದ್ರೆ ನಾವು ಕನ್ನಡಿಗರು ಕನ್ನಡವನ್ನ ಕಲಿದೆ ಇತರೆ ಭಾಷೆಗಳನ್ನ ನಾವು ಅಚ್ಚುಕಟ್ಟಾಗಿ ಕಲಿತೀವಿ ಆದರೆ ಇತರರು ತಮ್ಮ ಭಾಷೆಯನ್ನು ಬಿಟ್ಟು ಕನ್ನಡವನ್ನ ಕಲಿಲಿಕ್ಕೆ ಹಿಂದು ಮುಂದಾಗ್ತದು ವಿಪರ್ಯಾಸ ಅದು ಅವರ ದುರ್ಭಾಗ್ಯ ಅಂತನು ಕೂಡ ನಾವು ಅನ್ಬೇಕು ಇವತ್ತಾ ಸಾಮಾನ್ಯವಾಗಿ ನಾವು ಬೆಂಗಳೂರಂಥ ಪ್ರದೇಶವನ್ನ ನೋಡಿದ್ರೆ ಕನ್ನಡ ಜೊತೆಗೆ ತಮಿಳು ತೆಲುಗು ಮತ್ತು ಮಳಿಯಾಳಂ ಮೂರ್ನಾಲ್ಕು ಭಾಷೆಗಳನ್ನ ಮಾತಾಡುವ ರೂಢಿಯನ್ನ ನಾವು ನೋಡ್ತಾಯಿದ್ದೇವೆ ಯಾಕಂದರೆ ಭಾಷೆ ಅನ್ನೋದು ಒಬ್ಬ ಮನುಷ್ಯನಿಗೆ ಆಧಾರ ಸ್ತಂಭ ಇದ್ದಂಗ ಭಾಷೆ ಇಲ್ದೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನಾವು ಭಾಷೆ ಇಲ್ದನ ಮೂಕ ಪ್ರೇಕ್ಷಕರಾಗಿ ಇರಕ್ಕೆ ನಾವು ಮಾತಾಡಬೇಕಾಗ್ತದ ಯಾಕೆಂದರೆ ಈ ಕನ್ನಡ ನಾಡು ಅದು ಧಾರ್ವಾಡ್ದಂಥ ಅಚ್ಚ ಕನ್ನಡ ನಾಡಿನೊಳಗೆ ಇದ್ದಾಗ ಕನ್ನಡ ನಮ್ಮ ಮೂಲ ಉಸಿರು ಇಲ್ಲೆಲ್ಲ ಏಕೀಕರಣಗಳ ಸಮಿತಿಗಳಾದು ಹಿಂದೆ ಕನ್ನಡದ ಬಗ್ಗೆ ಹೋರಾಟಗಳಾದವು ಕನ್ನಡ ಕುಲೋಬ್ರಂತ ಆಲೂರು ಇದ್ದರು ಶಂಬ ಜೋಶಿಯು ಅಂತೋರಿದ್ದೊರು ಆಮ್ಯಾಲ ಜಾದುರನ್ ಬೇಕು ಸಾಕಷ್ಟು ಮಂದಿಗಳು ಇಲ್ಲಿ ಕನ್ನಡದ ಪರಂಪರೆ ಕನ್ನಡ ಭಾಷೆ ಬಗ್ಗೆ ಹೋರಾಟ ಮಾಡ್ದೊರ್ನ ನೋಡ್ತೇವೆ ಧಾರ್ವಾಡ ಅಂದರೆ ಇದು ಒಂದು ಕವಿಗಳ ನಾಡು ನೀವು ಧಾರ್ವಾಡದ ಯಾವುದೇ ಮೂಲೆಗೊಂದು ಕಲ್ಲು ಹಾಕಿದ್ರು ಕೂಡ ಅದು ಒಬ್ಬ ಕವಿ ಮೇಲೆ ಬೀಳ್ತೈತಿ ಅಥ್ವ ಒಬ್ಬ ಶ್ರೇಷ್ಠ ದಿಗ್ಗಜರ ಮ್ಯಾಲ ಬೀಳ್ತದನ್ನು ಸಂಪ್ರದಾಯ ಐತಿ ಅದಕ್ಕೆ ಕನ್ನಡ ಭಾಷೆ ಅಂದ್ರೆ ಭಾಷೆಯ ಜೊತೆಗೆ ಕನ್ನಡಕ್ಕಿರುವಂಥ ಲಿವಿ ಲಿಪಿ ಕೂಡ ಅಷ್ಟೇ ಸುಂದರವಾದಂಥದ್ದು ಬರವಣಿಗೆನು ಕೂಡ ನಾವು ಭಾಳ ಚೆನ್ನಾಗಿ ಬರಿವಂಥದ್ದು ಅದಕ್ಕೆ ತನ್ನದೇ ಆದಂಥ ಲಿಪಿ ಇದೆ ಇವತ್ತು ಕೆಲವೊಂದಿಷ್ಟು ಭಾಷೆಗಳನ್ನ ನೋಡ್ತೆವಿ ಭಾಷೆ ಅಷ್ಟೆ ಅದವೆ ಆದ್ರೆ ಲಿಪಿಗಳಿಲ್ಲ ಆದ್ರೆ ಕನ್ನಡ ಅಕ್ಕೆ ಒಂದು ಕನ್ನಡದ ಭಾಷೆನು ಇದೆ ಕನ್ನಡಕ್ಕೆ ಆದಂತ ತನ್ನದೇ ಆದಂಥ ಒಂದು ಲಿಪಿನು ಕೂಡ ಇರೋದರಿಂದ ಕನ್ನಡ ಭಾಷೆ ಸುಂದರವಾದಂಥ ಭಾಷೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಭಾಷೆಗಳಲ್ಲಿ ಹೋಲಿಕೆ ಮಾಡಿದರೆ ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಆದಂಥ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇರೋದನ್ನ ನಾಕೊಳ್ತಾ ಇದೇವಿ ಕನ್ನಡ ಭಾಷೆ ಜೊತೆಗೆ ಅದಕ್ಕೆ ಪೂರಕವಾದಂಥ ಇತರ ಭಾಷೆಗಳನ್ನು ಕೂಡ ನಾವು ಅದನ್ನ ಪ್ರೀತಿಯಿಂದ ಕಾಣುವಂತರ ಒಂದು ಒಂದು ಕನ್ನಡ ಭಾಷೆ ಅಥ್ವ ಕನ್ನಡ ಭಾಷಿಗರೆ ಒಂದು ವೈಶಿಷ್ಟ್ಯವಾಗಿರ್ತದಂಥ ಹೇಳ್ಳಿಕ್ಕೆ ನಾವು ಭಾಳ ಆಸಕ್ತಿ ಆಗ್ತದೆ ಕನ್ನಡ ನಾಡಿನೊಳಗೆ ಅನೇಕ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನ ನೋಡ್ತಾಯಿದ್ದೇವೆ ಇಲ್ಲಿ ಬ್ಯಾರೆ ಬ್ಯಾರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಥರದ ಭಾಷೆ ಇದ್ದರು ಕೂಡ ಅದ್ರ ಮೂಲ ಬೇರು ತಾಯಿ ಬೇರು ಒಂದೇ ಆಗಿರ್ತದೆ ಆದ್ರೆ ಪದಗಳ ಬಳಕೆ ಬೇರೆ ಬೇರೆ ಆದರು ಕೂಡ ಅರ್ಥಗಳು ಒಂದೇ ಆಗಿರ್ತವೆ ಅಂತ್ಹೇಳಿ ಇಲ್ಲಿ ಆ ಆ ಪ್ರದೇಶಕ್ಕೆ ಆ ಜಿಲ್ಲೆಗೆ ಅಲ್ಲಿ ಬಳ್ಸುವಂಥದ್ದನ್ನ ನೋಡಿಕೊಂಡು ಕನ್ನಡ ಭಾಷೆಯು ಇದು ಇರ್ತದ ಮತ್ತು ಕನ್ನಡ ಭಾಷೆ ಜೊತೆಗೆ ಇತರ ಭಾಷೆಗಳನ್ನು ಕೂಡ ನಾವು ಅಭಿವೃದ್ಧಿಗೆ ಯಾವತ್ತು ಕನ್ನಡಿಗರು ಹಿಂದೆ ಮುಂದೆ ನೋಡಾಂಗಿಲ್ಲ ಅದ್ರ ಉಪಾ ಬ ಇದು ಭಾಷೆಗಳಿದ್ರು ಕೂಡ ಅದನ್ನ ನಾವು ಬಳಸಲ್ಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ ಕನ್ನಡಿಗರು ಯಾವತ್ತು ಭಾಷೆ ಪ್ರೀಯರಾದರು ಕೂಡ ಇತರರ ಬಗ್ಗೆ ನಾವು ಅನುಕಂಪ ಅನುಕರಣೆಯನ್ನ ಹೊಂದಿದ್ದರು ಅಂತ ಹೇಳಲಿಕ್ಕೆ ಇಷ್ಟ ಪಡ್ತಾಯಿದ್ದೇನೆ